ಹಲೋ ಹಾಂ ನಮಸ್ತೆ ಯಾರು ಮಾತಾಡ್ತಿರೋದು ಹಾಂ ಓಕೆ ಸ್ಟೂಡೆಂಟಾ ಹೇಳಿ ಹೇಳಿ ಹೇಳಿ ಹೇಳಿ ಹಾಂ ಹಾಂ ಹಾಂ ಹೌದಾ ಹಾಂ ವೆರಿ ಗುಡ್ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದೀರ ನಮ್ಮ ಕಾಲೇಜಲ್ಲಿ ತೊಂಬತ್ತು ಸಾವಿರ ಆಗುತ್ತೆ ನೀವು ನೈನ್ಟಿ ಪರ್ಸೆಂಟೇಜ್ ತೊಗೊಂಡಿರೋದರಿಂದ ಕಮ್ಮಿ ಮಾಡಿಸ್ತೀವಿ ಬನ್ನಿ ಕಾಲೇಜ್ ಚೆನ್ನಾಗಿದೆ ಸ್ಟಾಫ್ಸ್ ಕೂಡ ಹಾಂ ತುಂಬ ಚೆನ್ನಾಗಿದೆ ಟೀಚಿಂಗ್ ಸ್ಟಾಫ್ಸ್ ಎಲ್ಲ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರೋವ್ರೆ ತರ್ಟಿ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದು ಕಾಲೇಜ್ ಕೂಡ ಮೈನ್ ಸಿ ಸಿಟೀಲ್ಲೆ ಇದೆ ನಿಮಗೆ ಬಸ್ ಎಲ್ಲ ನಾವೇ ಕೊಡ್ತೀವಿ ಹಾಸ್ಟೆಲ್ ಫೆಸಿಲಿಟೀಸೂ ಕೊಡ್ತೀವಿ ಊಟ ಎಲ್ಲ ಚೆನ್ನಾಗಿದೆ ಕ್ಯಾಂಟೀನೇ ಇದೆ ಬಸ್ ಫೆಸಿಲಿಟಿನೂ ಇದೆ ನೀಟು ಸಿ ಇ ಟಿ ಕೋಚಿಂಗ್ ಕೂಡ ಕೊಡ್ತೀವಿ ಪಿ ಯು ಸಿಲ್ಲಿ ಸ್ವಲ್ಪ ಮಿನಿಮಮ್ ಫೀಸು ನಲ್ವತ್ತು ಸಾವಿರ ತೊಗೊಂತೀವಿ ನಿಮ್ಮ ಮಾರ್ಕ್ಸ್ ಚೆನ್ನಾಗಿ ಬಂದಿರೋದರಿಂದ ಸ್ವಲ್ಪ ಕನ್ ಕನ್ಸೆಷನ್ ಕೊಡ್ತೀವಿ ಬನ್ನಿ ಒಂದು ಸರ್ತಿ ಅದಕ್ಕಿಂತ ಕಮ್ಮಿ ನೋಡೋಣ ಬನ್ರಿ ನೀವು ಒಂದು ಸರ್ತಿ ವಿಸಿಟ್ ಮಾಡಿರಿ ಮಿನಿಮಮ್ ಇಷ್ಟು ತೊಗೊಳ್ಬೇಕು ಅಂತಿರುತ್ತೆ ಅಷ್ಟು ತಗೊಳ್ತೀವಿ ಆಂ ಹಾಂ ತುಂಬ ಚೆನ್ನಾಗಿದೆ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ಕಮ್ಮಿ ಕೊಡಿಸ್ತೀವಿ ನೀವು ಒಂದು ಸರ್ತಿ ಕಾಲೇಜ್ ವಿಸಿಟ್ ಮಾಡಿ ನಿಮ್ಮ ಪೇರೆಂಟ್ಸ್ ಕರ್ಕೊಂಡ್ಬನ್ನಿ ನಿಮ್ಮ ಫ್ರೆಂಡ್ಸಿಗೂ ಹೇಳಿ ಯಾರಾದ್ರು ಜಾಯ್ನ್ ಆಗೋಂಗಿದ್ರೆ ಜಾಯ್ನ್ ಆಗಲಿ ಇಲ್ಲಿ ರಾಂಕಿಂಗ್ ಕೂಡ ಎಷ್ಟೊಂದು ಸ್ಟೂಡೆಂಟ್ಸ್ ಬಂದಿದ್ದಾರೆ ಹೆಣ್ಣ್ ಮಕ್ಕಳು ಗಂಡು ಮಕ್ಕಳು ಇಬ್ಬರೂ ಕೂಡ ಹೆಣ್ಣು ಮಕ್ಕಳಿಗೇ ಬೇರೆ ಹಾಸ್ಟೆಲ್ಲೂ ಬಾಯ್ಸಿಗೇ ಬೇರೆ ಹಾಸ್ಟೆಲ್ ಇದೆ ತುಂಬ ಹಾಂ ಕೊಡ್ತಿದೀವಿ ಕೊಡ್ತೀವಿ ಸ್ಪೋರ್ಟ್ಸು ಎನ್ ಸಿ ಸಿ ಎಲ್ಲ ಸ್ವಾರಿ ಇನ್ನೊಂದು ಸರ್ತಿ ಹೇಳಿ ಕಾಂಬಿನೇಶನು ಬಯೋಲಜಿ ಪಿ ಸಿ ಎಮ್ ಬಿ ಇದೆ ಪಿ ಸಿ ಎಮ್ ಸಿ ಕಂಪ್ಯೂಟರ್ ಸೈನ್ಸ್ ಇದೆ ಸೈನ್ಸಲ್ಲಿ ಬಂದರೆ ಕಾಮರ್ಸೂ ಇದೆ ಆರ್ಟ್ಸೂ ಇದೆ ಎಲ್ಲಾ ಇದೆ ಬರೀ ಇಂಟ್ರೆಸ್ಟ್ ಇದ್ದೀರ ಅದಕ್ಕೆ ಬಂದು ಜಾಯ್ನ್ ಆಗ್ಬೋದು ಲ್ಯಾಬ್ ಎಲ್ಲಾ ಚೆನ್ನಾಗಿ ಮಾಡ್ತಿದಾರೆ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ನಮ್ಮ ಕಾಲೇಜಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ ಎತ್ನಿಕ್ ಡೇ ಆ ಥರ ಎಲ್ಲ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಕೂಡ ಇರುತ್ತೆ ಟೈಮಿಂಗ್ಸೂ ಹತ್ತು ಗಂಟೆಗೆ ಸ್ಟಾರ್ಟಾಗಿ ನಾಲ್ಕು ಗಂಟೆಗೆ ಬಿಡು ಸ್ಪೆಷಲ್ ಕ್ಲಾಸ್ ಇದ್ದರೆ ಐದು ಗಂಟೆ ಆಗುತ್ತೆ ಏನು ಪ್ರಾಕ್ಟಿಕಲ್ಸಾ ಹಾಂ ಪ್ರಾಕ್ಟಿಕಲ್ಸು ವಾರದಲ್ಲಿ ನಾಲ್ಕು ದಿವ್ಸ ಇರುತ್ತೆ ಮಧ್ಯಾಹ್ನ ಹೊತ್ತಿರುತ್ತೆ ಬೆಳಿಗ್ಗೆಯೆಲ್ಲ ತಿಯರಿ ಕ್ಲಾಸಸ್ ನಡಿಯುತ್ತೆ ಬನ್ನಿ ಒಂದು ಸರ್ತಿ ವಿಸಿಟ್ ಮಾಡಿ ಮಂಡೇ ಟು ಸಾಟರ್ಡೆ ವರ್ಕಿಂಗ್ ಅವರ್ಸಲ್ಲಿ ಯಾವತ್ತಾದ್ರು ಬರ್ರಿ ಓಕೆ ತ್ಯಾಂಕ್ಸ್ ಹಾಂ ಧನ್ಯವಾದ